ನಮ್ಮ ಭಾಷೆ ಕನ್ನಡ ಇವಾಗ ಆಂಗ್ಲ ಭಾಷೆ ಎಲ್ಲ ಬಂದಿದೆ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳಿಗೆಲ್ಲ ಹೋದಾಗೆಲ್ಲ ಎಲ್ಲರೂ ಇಂಗ್ಲೀಷಲ್ಲೇ ಮಾತಾಡಬೇಕಂತಾರೆ ಎಲ್ಲೂ ಕನ್ನಡ ಬಳ್ಸೋದೇ ಇಲ್ಲ ಕಂಪ್ನಿಗಳಲ್ಲೂ ಅಷ್ಟೇ ಇಂಟ್ರ್ಯೂ ಮಾಡಬೇಕಾದ್ರೆ ಬರೀ ಕನ್ನಡದಲ್ಲೆಲ್ಲ ಹೆಸರೆಲ್ಲ ಕೇಳಬೇಕು ಆದರೆ ಇಂಗ್ಲೀಷಲ್ಲೆಲ್ಲ ಇಂಟ್ರ್ಯೂ ಮಾಡ್ತಾರೆ ಮತ್ತು ಕಂಪ್ನೀಯಲ್ಲಿ ಎಲ್ಲರೂ ಮಾತಾಡಬೇಕಾದ್ರೆ ಎಲ್ಲ ಕನ್ನಡದಲ್ಲೇ ಮಾತಾಡಿ ಮಾತಾಡೋಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಕನ್ನಡ್ದಲ್ಲಿ ಮಾತಾಡಬೇಕು ಮತ್ತು ಇವಾಗ ಗೋರ್ಮೆಂಟ್ ಸ್ಕೂಲ್ಗಳೆಲ್ಲ ಮುಚ್ಚೋಗಿಬಿಟ್ಟಿದಾವೆ ಮತ್ತೆ ಓಪನ್ ಮಾಡಬೇಕು ಎಲ್ಲ ಮಕ್ಕಳು ನಮ್ಮ ಮಕ್ಳುಗಳಿಗೆಲ್ಲ ಇಂಗ್ಲೀಷ್ ಇಂಗ್ಲೀಷ್ ಕ್ಲಾಸ್ ಸ್ಕೂಲಿಗೆಲ್ಲ ಹಾಕ್ತೀವಿ ಸ್ವಲ್ಪ ಆ ಕಡೆ ಈ ಕಡೆ ನೋಡಿ ಕನ್ನಡ ಮೀಡಿಯಮ್ಮಿಗೆ ಹಾಕಬೇಕು ಕನ್ನಡ ಮೀಡಿಯಮ್ ಬೆಳಸಬೇಕು ಮತ್ತು ಕರ್ನಾಟಕ ಅಂತ ಬಂದ ರಕ್ಕಣ ರಾಜ್ಯೋತ್ಸವ ಅಂತ ಬರುತ್ತೆ ಅವಾಗ ಒಂದಿನ ಮಾ ಅದೂ ಇದೂ ಅಂತ ಎಲ್ಲ ಮಾಡ್ತೀವಿ ಎಲ್ಲ ಮಾಡಾದ ಮೇಲೆ ಒಂದು ಸ್ವಲ್ಪೊತ್ತಿಗೆ ಏಯ್ ಬಿಡು ಅದೇನು ಮಾಡಿದ್ದೇ ಮಾಡಿದ್ದು ವರ್ಷಾಗೆ ಒಂದು ಸರ್ತಿ ಬರದು ಸುಮ್ಮನೆ ಮಾಡೋದು ಅಂತ ಮಾಡ್ತಾರೆ ಆದರೆ ಮಾಡಿ ಮಾಡಿದ ತಕ್ಷಣನೆ ಅಲ್ಲೇ ಕನ್ನಡ ಮಾತಾಡೋ ಬದಲು ಎಲ್ಲ ಪ್ರೋಗ್ರಾಮ್ ಟೈಮಲ್ಲಿ ಎಲ್ಲ ಇಂಗ್ಲೀಷ್ ಸಾಂಗ್ ಹಾಕೋದು ಅದಾಕೋದು ಇದಾಕದು ಎಲ್ಲ ಮಾಡ್ತಾನೆ ಇರ್ತಾರೆ ಕನ್ನಡ ಒಂಚೂರು ಚೂರೂ ಮಾತಾಡ್ತಿಲ್ಲ ಎಲ್ಲರೂ ಅಷ್ಟೇ ಎಲ್ಲರೂ ನನ್ನ ಫ್ರೆಂಡ್ಸ್ಗಳತ್ರನೇ ಹೋದರೆ ಹೇಯ್ ನೀನು ಇಂಗ್ಲೀಷಲ್ಲಿ ಮಾತಾಡು ನಮಗೆ ಕನ್ನಡ ಬರೋಲ್ಲ ಅಂತಾರೆ ಇಂಗ್ಲೀಷಲ್ಲೇ ಮಾತಾಡ್ಸ್ತಾರೆ ಕಾಲೇಜ್ಗಳಲ್ಲೆಲ್ಲ ನೋಡ್ಬೇಕು ಅಲ್ಪಸ್ವಲ್ಪ ಕನ್ನಡ ಎಲ್ಲ ಕಲಿಸ್ಬೇಕು ಆದರೆ ಕನ್ನಡ ಕಲಿಸೋದಿಲ್ಲ ಸ್ಕೂಲು ಕಾಲೇಜಲ್ಲೆಲ್ಲ ಬರೀ ಇಂಗ್ಲೀಷ್ ಇಂಗ್ಲೀಷ್ ಇಂಗ್ಲೀಷ್ ಅಂತನೇ ಇರ್ತಾರೆ ಇವಾಗ ಹಾಸ್ಪಿಟ್ಲುಗಳಲ್ಲೆಲ್ಲ ಹೋದರೂ ಅಷ್ಟೇ ಕನ್ನಡ ಮಾತಾಡೋದೇ ಇಲ್ಲ ಬರೀ ಇಂಗ್ಲಿಷಲ್ಲೇ ಮಾತಾಡ್ತಿರ್ತಾರೆ ಹೇಯ್ ನೀನೇನು ನಿನ್ನ ಹೆಸರೇನು ಅಂತ ಹೇಳೋಕ್ಕೆ ಹೇಳೋಲ್ಲ ಏಯ್ ವಾಟ್ ಇಸ್ ಯುರ್ ನೇಮ್ ಅಂತಾರೆ ಹಾಗೆಲ್ಲ ಅನ್ಬಾರ್ದು ಎಲ್ಲ ಕನ್ನಡದಲ್ಲೇ ಮಾತಾಡಬೇಕಂತ ಕೇಳ್ಕಂತೀನಿ ಅಷ್ಟೇ